ನಕ್ಷತ್ರಗಳ ಬಗ್ಗೆ ಹೇಳಕ್ಕೆ ಹೋದರೆ ನಮಗೆ ತುಂಬ ಬಾಲ್ಯನೇ ನೆನಪಾಗುತ್ತೆ ಯಾವಾಗ್ಲೂ ಅದನ್ನ ಅವಾಗ ಅಜ್ಜಿಯರು ಎಲ್ಲ ನಮಗೆ ಹೇಳ್ತಿದ್ದ ಕಥೆಗಳು ನಕ್ಷತ್ರ ತೋರ್ಸ್ಕೊಂತಾ ರಾತ್ರಿ ಮಲ್ಕೊಂಡವಾಗ ಟಿ ವಿ ಈ ಥರ ಏನೂ ಒಂದು ಅವ್ಕಾಶಗಳು ಇರಲಿಲ್ಲ ಮಕ್ಕಳಿಗೆ ನೋಡಿ ಟೈಮ್ ಪ ಕಳೆಯೋದಕ್ಕೆ ಸೊ ಅವ ಅವಾಗ ಅಜ್ಜಿಗಳು ರಾತ್ರಿ ಅಂಗ್ಳದಲ್ಲಿ ಮಲ್ಕೊಂಡು ಅಜ್ಜಿ ಅಜ್ಜ ಮೊಮ್ಮಕ್ಕಳು ಎಲ್ಲರೂ ದೊಡ್ಡವ್ರೆಲ್ಲ ಮಲ್ಕೊಂಡ್ಬಿಟ್ಟು ಕಥೆ ರೂಪದಲ್ಲಿ ಹೇಳ್ತಾ ಇದ್ದರು ಅವಾಗ ಕೇಳಕ್ಕೆ ಎಷ್ಟು ನಾವು ಉತ್ಸುಕರಾಗಿ ಕಾಯುತ್ತಾ ಇದ್ವಿ ಸಾಯಂಕಾಲ ಆದ ತಕ್ಷಣ ನಕ್ಷತ್ರ ನೋಡ್ಕೊಂತಾ ಅಜ್ಜಿ ಕಥೆ ಹೇಳ್ತಿರೋದನ್ನ ನಾವು ಹಾಗೇ ಹಾಗೇ ಕೇಳ್ತಾ ಕೇಳ್ತಾ ಕೇಳ್ತಾ ಅದೆಷ್ಟು ಇದಾಗ್ತಾ ಇತ್ತು ಅಂದರೆ ಹಾಗೆ ನಿದ್ದೆನೇ ಬಂದಿರೋದು ಒಂದೊಂದು ದಿನ ಅಷ್ಟು ಚೆನ್ನಾಗಿ ನಾವು ಹೇಳ್ತಾ ಇದ್ದರು ಅಜ್ಜಿ ಕಥೆ ನಕ್ಷತ್ರಗಳು ಅಂತ ಅಂದರೆ ರಾತ್ರಿ ನಾವು ಚಂದಮಾಮ ಅದು ಇದು ಅಂತ ಹೇಳಿ ಮಕ್ಕಳಿಗೆ ಊಟ ಮಾಡ್ಸಿದ ನೆನಪಾಗುತ್ತೆ ನಾವು ಅಜ್ಜಿಗಳ್ ಜೊತೆ ಟೈಮ್ ಕಳ್ದಿದ್ದು ನೆನಪಾಗುತ್ತೆ ತುಂಬ ಹಾಗಾಗಿ ಅಜ್ಜಿ ಅಜ್ಜಿ ಹೇಳ್ತಾ ಇದ್ರು ಅವಾಗ ರಾಜ ಹಾಗೆ ಹೀಗೆ ಅದೆಲ್ಲ ಆ ಥರ ಇದ್ದರು ಅವಾಗ ಈ ಥರ ಆಡಳಿತ ಮಾಡ್ತಾ ಇದ್ದರು ಆ ರಾಜ ಅಂತೆ ಹೀಗಾದಂತೆ ಹಾಗಾದಂತೆ ಅಂತ ಅವಗೆಲ್ಲೋ ಒಂದು ಸ್ವಲ್ಪ ದುಃಖದ ಸನ್ನಿವೇಶ ಬಂದಾಗ ನಮಗೆಲ್ಲ ಬೇಜಾರಾಗ್ತಿತ್ತು ಅಯ್ಯೋ ಪಾಪ ರಾಜಂಗೆ ಹಂಗೆ ಆಗಬಾರ್ದಾಗಿತ್ತಲ್ಲ ಪ್ರಜೆಗಳ್ ಈ ಥರ ಆಗಿಬಿಟ್ರಲ್ಲ ಅಂತ ಹಾಗೆಲ್ಲ ಅನ್ನಿಸ್ತಾ ಇತ್ತು ಸೊ ಅವಾಗಲೇ ಗೊತ್ತಾಗ್ತಿತ್ತು ಓಹ್ ಇದು ತಪ್ಪು ಈ ಥರ ಮಾಡಬಾರ್ದು ಒಬ್ಬರಿಗೆ ದ್ರೋಹ ಮಾಡಬಾರ್ದು ಒಬ್ರಿಗೆ ಸುಳ್ಳು ಹೇಳ್ಬಾರ್ದು ಅವರ ಇದನ್ನ ಏನಂತೀವಿ ಒಬ್ರ ಮುಗ್ಧತೆಗಳನ್ನ ಮುಗ್ಧತೇನಾ ನಾವು ಈ ಥರ ಬಳಸ್ಕೋಬಾರ್ದು ಕೆಟ್ಟದಾಗಿ ಅನ್ನೋದು ಅರ್ಥ ಆಗ್ತಿತ್ತು ಅವಾಗೇ ತುಂಬ ನೆನಪಾಗುತ್ತೆ ಈ ಇಪ್ಪತ್ತು ವರ್ಷದ ಹಿಂದೆ ಹೋದ್ರೆ ಅದೆಲ್ಲ ನೆನಪಾಗ್ತಾ ಇರುತ್ತೆ ಹಳ್ಳಿಗಳಲ್ಲಿ ಎಷ್ಟು ಚೆಂದ ಇರ್ತಿತ್ತು ಅದೆಲ್ಲ ರಾತ್ರಿ ಟೈಮು ಕರೆಂಟುಗಳು ಇರ್ತಾ ಇರಲಿಲ್ಲ ಆ ಟೈಮಲ್ಲೆಲ್ಲ ಟಿ ವಿ ಇಲ್ಲ ಕರೆಂಟ್ ಇಲ್ಲ ಏನೂ ಇರ್ತಿರಲಿಲ್ಲ ಬರೀ ಎಲ್ಲ ಒಬ್ಬರಿಗೊಬ್ರು ಎಷ್ಟು ಚೆನ್ನಾಗಿ ಹೊಂದಾಣ್ಕೆ ಇತ್ತು ಎಲ್ಲರೂ ಒಂದು ಒಟ್ಟಿಗೆ ಸೇರಿಬಿಟ್ಟು ಒಬ್ರ ಮನೆ ಅಂಗ್ಳದಲ್ಲಿ ಸೇರ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಅವತ್ತಿನ ದಿನ ಏನಾಗಿತ್ತು ಬೇರೆ ಊರಲ್ಲಿ ಏನೋ ವಿಷ್ಯಗಳ್ ಇದ್ದರೆ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದರು ದೊಡ್ಡವ್ರೆಲ್ಲ ನಾವು ಅದನ್ನು ನೋಡಿಬಿಟ್ಟು ಎಷ್ಟು ಅದನ್ನು ಕೇಳ್ಕೋಳ್ತಾ ಕುತ್ಕೊಳ್ತಿದ್ವಿ ಅವರೆಲ್ಲ ಮಾತಾಡ್ತಿದ್ದರು ಹೊಲ ಹೊಲದ ಕಥೆ ಹೇಳೋದಾಗಲಿ ಆಗಿ ಈ ಥರ ಎಲ್ಲ ಮಾ ಆಮೇಲೆ ಇನ್ನೊಂದು ನಮಗೆ ಏನಾದ್ರೂ ಚುಕ್ಕಿಗಳು ರಾತ್ರಿ ಮಲ್ಕೊಳಬೇಕಾದ್ರೆ ಹೀಗೇ ಬಂದುಬಿಟ್ಟು ಚುಕ್ಕಿ ಎಲ್ಲೋ ಒಂದು ಬ್ಲಿಂಕ್ ಇದಾಗಿ ಮಿಣ್ಕ ಮಿಣ್ಕ ಅಂದುಬಿಟ್ಟು ಬೀಳ್ತಾ ಇತ್ತು ಎಲ್ಲೋ ಸೊ ಅದನ್ನ ನೋಡ್ಬಿಟ್ಟು ಈ ಅಜ್ಜಿ ಹೇಳ್ತಾ ಇದ್ದರು ಇದನ್ನ ನೋಡಬಾರ್ದು ಕೆಟ್ಟದಾಗುತ್ತೆ ಅದು ದು ಅದನ್ನ ಚಿಕ್ಕ ಮಕ್ಕಳು ನೋಡ್ಬಾರ್ದು ಅಂತ ಹೆದ್ರುಸೋರು ಯಾಕಂತ ಈಗ್ಲು ಗೊತ್ತಿಲ್ಲ ಅದೇ ಏನಕ್ಕೆ ಹೆದರಿಸ್ತಾ ಇದ್ರು ಅಂತ ಅದು ಅದನ್ನ ನೋಡಬಾರ್ದು ಅಥವಾ ಬೇಗ ಮಲ್ಕೊಳ್ಲಿ ಅಂತನೇ ಹೇಳ್ತಾ ಇದ್ರೋ ಏನೋ ಗೊತ್ತಿಲ್ಲ ಬಟ್ ಅದು ತುಂಬ ನೆನ್ಪಾಗುತ್ತೆ ಆ ಥರ ಹಾಗೆಲ್ಲ ಏನೇನೋ ಕಥೆಗಳು ಹೇಳ್ತಾ ಇದ್ದರು ಅಲ್ಲಿ ಹೆದ್ರುಸಕ್ಕೆ ಹೇಳ್ತಾ ಇದ್ದರು ಅಂತ ಇವಾಗ ಅನ್ನಿಸುತ್ತೆ ಅದೆಲ್ಲ ಏನೂ ಇಲ್ಲ ಅಂತ ತುಂಬ ಖುಷಿ ಈಗಲಾದ್ರೂ ನಮ್ಮ ಮಕ್ಕಳಿಗೆ ಹ ಅಂತ ಅವಕಾಶ ಇಲ್ಲ ರಾತ್ರಿ ನಕ್ಷತ್ರ ನೋಡಿಕೊಂಡು ಮಲ್ಕೊಳೋದು ಆ ಥರ ಅವಕಾಶಗಳಿಲ್ಲ ನಮಗ್ ಇದ್ದಿದ್ದು ನೆನ್ಸ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಅಜ್ಜಿ ಬಾಲ್ಯನ ಎಷ್ಟು ಸುಂದರ್ವಾಗಿ ಕಳ್ದಿದೀವಿ ಅಂತ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟಾಗುತ್ತೆ ನಮ್ಮ ಮಕ್ಕಳಿಗೆಲ್ಲ ಆ ಅವಕಾಶನೇ ಇಲ್ಲ ಸಾಯಂಕಾಲ ಆದ ತಕ್ಷಣ ಓದ್ಕೋ ಬರ್ಕೋ ಮನೆ ಗೃಹ ಪಾಠ ಮಾಡ್ಕೋ ಅಂತ ಅದರಲ್ಲೇ ನಮ್ಮ ಮಕ್ಕಳು ಕಳ್ದು ಹೋಗ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ತಯಾರಿ ಆಗು ಶಾಲೆಗೆ ಹೋಗು ಬರೀ ಇದೇ ಹೇಳ್ತಾ ಇರ್ತೀವಿ ನಮ್ಮಷ್ಟು ಖುಷಿಯಾಗಿ ಅವರು ಇದು ಮಾಡಿಲ್ಲ ಬಟ್ ಇವಾಗ ಆದರೆ ಇವಾಗೇ ಬೇರೆ ಆವಾಗೇ ಬೇರೆ ಅಂತ ಅಂದ್ಕೋಬೇಕು